ಹಳೆಯ ಫೋಟೋವನ್ನು ನಾವು ಚಿಕ್ಕ ಹುಡುಗ್ರಲ್ಲಿ ಹಳೆ ಫೋಟೋ ತೆಗೆಸಿರ್ತೀವಲ್ಲ ಯಾವುದಾದ್ರು ಫೋಟೋ ಇದ್ದರೆ ನಮಗೆ ತುಂಬ ಖುಷಿಯಾಗುತ್ತೆ ನಾವು ಆವಾಗ ಚಿಕ್ಕ ಮಗುವಲ್ಲಿ ಬೆಳ್ಳಕ್ಕಿರ್ತೀವಿ ಫಳ ಫಳ ಅಂತ ಹೊಳೀತಾ ಇರ್ತೀವಿ ಅಥವಾ ಒಂದು ಚಿಕ್ಕ ಹುಡ್ಗಿ ಒಂದು ಹನ್ನೆರಡು ವರ್ಷ ಹತ್ತು ವರ್ಷ ಅದರೊಳಗಡೆ ಗಲೀಜು ಗಲೀಜಾಗಿ ಆ ಥರ ಎಲ್ಲ ಇರ್ತೀವಲ್ಲ ನಾವು ಹೆಂಗಿದ್ವಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ ನಮ್ಮ ಬಗ್ಗೆ ನಾವೇ ಅಂದರೆ ನಾವು ಪಾಸ್ಟ್ ಬಗ್ಗೆ ತಿಳ್ಕೊಳೋದಿಕ್ಕೆ ತುಂಬ ಖುಷಿಯಾಗುತ್ತಲ್ಲ ಆದ್ದರಿಂದ ಹಳೆ ಫೋಟೋ ನಾವು ಜಾಸ್ತಿ ಲೈಕ್ ಮಾಡ್ತೀವಿ ಮತ್ತು ಇವಾಗಿನ ಹೊಸ ಫೋಟೋ ಅಂದರೆ ಒಂದು ಇವಾಗ ಟ್ರೆಂಡಿಂಗ್ ಹೆಂಗಿರುತ್ತೋ ಆ ಆ ಇದಿಕ್ಕೆ ಇರ್ತೀವಿ ಆದ್ದರಿಂದ ಟ್ರೆಂಡಿಂಗ್ ಅದು ಒಂಥರ ಶೋ ಆಫ್ ಮಾಡೋದಿಕ್ಕೆ ಚೆನ್ನಾಗಿರತ್ತೆ ಅಷ್ಟೇ ಬಟ್ ಹಳೆ ಫೋಟೋ ಮೆಮೊರೇಬಲ್ ಫೋಟೋಸ್ ನಾವು ಹಾಗಿದ್ವಿ ಹೀಗಿದ್ವಿ ಒಂಥರ ಖುಷಿಯಾಗುತ್ತೆ ಅದನ್ನ ನೋಡೋದಕ್ಕೆ ನಮಗೆ ಒಂದು ಅಟ್ರಾಕ್ಟ್ ಆಗುತ್ತೆ ಮತ್ತು ತಿರ್ಗಿ ನಾವು ಚಿಕ್ಕ ವಯಸ್ಸಲ್ಲಿ ಹೇಗಿರ್ತಿದ್ವಿ ಏನು ಹೆಂಗಿದ್ವಿ ಅಂತ ನೋಡೋದಕ್ಕೆ ಒಂದು ಫೋಟೋ ಐಡೆಂಟಿಫೈ ಆಗಿರುತ್ತಲ್ಲವಾ ಆದ್ದರಿಂದ ಹಳೆ ಫೋಟೋ ಬಗ್ಗೆ ಹಳೆ ಫೋಟೋ ಇದ್ದರೆ ತುಂಬ ಖುಷಿಯಾಗುತ್ತೆ ಮತ್ತು ತಿರ್ಗಿ ನಾವು ಅವಾಗ ಚಿಕ್ಕ ಹುಡ್ಗರ ಥರ ಇರ್ತೀವಲ್ಲ ನಮ್ಮನ್ನ ನಾವು ನೋಡ್ಕೊಳೋದಕ್ಕೆ ಚಿಕ್ಕ ಮಕ್ಕಳ ಥರ ಎಷ್ಟು ಖುಷಿಯಾಗುತ್ತಲ್ವಾ ನಮ್ಮನ್ನ ಪಾಸ್ಟಗೋಗಿ ನಾವು ನೋಡ್ಕೊಳ್ಳೋದಂದ್ರೆ ಫೋಟೋದಲ್ಲೇ ಅಲ್ಲವಾ ಆದ್ದರಿಂದ ನಾವು ಫೋಟೋದಲ್ಲೇ ನೋಡಿಕೊಂಡು ನೋಡ್ಕೊಬೋದು ಮತ್ತು ತಿರ್ಗಿ ನಾವು ಚಿಕ್ಕ ಮಗುವಲ್ಲಿ ತುಂಬ ಕ್ಯೂಟ್ ಕ್ಯೂಟಾಗಿ ಬಬ್ಲಿ ಬಬ್ಲಿಯಾಗಿ ಎಲ್ಲ ಕಾಣಿಸ್ತಾ ಇರ್ತೀವಲ್ಲ ಅದನ್ನೆಲ್ಲ ನೋಡ್ಬೋದು ಮತ್ತು ತಿರ್ಗಿ ನಾವು ಚಿಕ್ಕ ಮಕ್ಕಳಾಗಿರ್ತೀವಲ್ಲ ಹಳೆ ಫೋಟೋದಲ್ಲಿ ಅದನ್ನೆಲ್ಲ ನೋಡ್ಬೋದು ಇವಾಗಿನ ಫೋಟೋದಲ್ಲಿ ನಮ್ಗೆ ಹೆಂಗ್ ಬೇಕೋ ಹಂಗಿರ್ತೀವಿ ಹೊಸ ಥರ ಬಟ್ಟೆ ಹಾಕೊತೀವಿ ಬಟ್ ಅದಕ್ಕಿಂತ ನಮ್ಗೆ ಹಳೆ ಫೋಟೋನೇ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಒಂಥರ ಆಮೇಲೆ ತಿರ್ಗಿ ಹಳೆ ಫೋಟೋದಲ್ಲಿ ಫೋಟೋಗಳಲ್ಲಿ ನಮಗೆ ಬೇಕಾದವ್ರು ಅಂದರೆ ಇವಾಗ ನಮಗೆ ಹತ್ರವಾದವ್ರ್ ಯಾರೋ ಎಕ್ಸ್ಪೈರ್ಡ್ ಆಗಿರ್ತಾರೆ ಅವ್ರ ಜೊತೆ ಒಂದು ಫೋಟೋ ತೊಗೊಂಡು ಇಟ್ಟುಕೊಂಡಿರ್ತೀವಿ ಆ ಫೋಟೋ ನೋಡಿದಾಗೆಲ್ಲಾ ಆ ಮೆಮೊರೀಸು ಅವ್ರ ಜೊತೆ ಕಳೆದಿರೋ ಜ್ಞಾಪಕ ಜ್ಞಾಪಕ ಇರುತ್ತಲ್ಲವಾ ಅಂದರೆ ಅವ್ರ ಜೊತೆ ಕಳೆದಿರೋ ಸಮಯ ಎಲ್ಲ ರಿಮೆಂಬರ್ ಆಗ್ತಾ ಇರುತ್ತೆ ಆ ಫೋಟೋ ನೋಡಿದ್ರೆ ಮತ್ತು ತಿರ್ಗಿ